ಯಾರು ಮೇಡಮ್ ಮಾತಾಡ್ತಿರೋದು ಹಾಂ ಹಾಂ ಹಾಂ ಹೇಳಿ ಮೇಡಮ್ ಒಳ್ಳೇದು ಮೇಡಮ್ ಮಾಡಿ ಒಳ್ಳೆಯದು ತುಂಬ ಒಳ್ಳೇದು ನಾನು ವಾರ್ಷಿಕೋತ್ಸವ ಅಂದರೆ ನಮಗೂ ಖುಷಿಯೇ ಯಾಕಂದ್ರೆ ನಾವು ಮಕ್ಳ ಜೊತೆ ಬೆರಿಬೋದು ಹಾಂ ಏನು ಹೇಳಿ ಮೇಡಮ್ ವಿಷಯ ಏನು ಸರಿ ಸರಿ ಯಾವ ದಿನಾಂಕ ಮೇಡಮ್ ಯಾವ ಡೇಟು ಹೋ ಟ್ವೆಲ್ತ್ ಅಂದ್ರೆ ಇವತ್ತು ಫಿಫ್ತ್ ಮೇಡಮ್ ಅಷ್ಟು ನನಗೆ ಅವತ್ತೇನೋ ಬ್ಯುಸಿ ಇರ್ಬೋದಾ ಅಂತ ಅನಿಸ್ತೈತೆ ಯಾಕಂದ್ರೆ ಟ್ವಲ್ತ್ ಸಂಡೆ ಅಲ್ವ ಹಾಂ ಹಾಂ ಬೇರೆ ವಿಚಾರ ಆಗಿದ್ದರೆ ನಾನು ಬರೋಲ್ಲ ಅನ್ಬೊದಿತ್ತೇನೋ ಅದರೆ ಮಕ್ಕಳ ವಾರ್ಷಿಕೋತ್ಸವ ಅಂದರೆ ನಾವು ಬರೋಣ ಖುಷಿ ಖುಷಿ ಆಗುತ್ತೆ ನಾನು ಟೈಮ್ ಮಾಡ್ಕೊಂಡು ಬರುತೀನಿ ಮೇಡಮ್ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಟು ಅವರ್ಸ್ ತ್ರೀ ಅವರ್ಸ್ ಬಿಟ್ಟು ಮಾಡಿದ್ರೆ ನಾನು ಟೈಮ್ ನೋಡ್ಬಿಟ್ಟು ನನ್ನ ಟೈಮನ್ನು ಹೇಳ್ತೀನಿ ಅವಾಗ ಖುಷಿಯಲ್ಲೇ ಬರ್ತೀನಿ ನನಗೇನಿಲ್ಲ ನಂದು ಟೈಮಿಂಗ್ಸ್ ನೋಡಿಕೊಂಡು ಆ ಟೈಮಿಂಗ್ಸಲ್ಲಿ ಬರೋಣ ಅಂತ ನೀವು ಯಾವ ಟೈಮಿಂಗ್ಸಲ್ಲಿ ಮಾಡ್ತಾಯಿದೀರ ಮೇಡಮ್ ಹಾಂ ಅಂದರೆ ಮಧ್ಯಾಹ್ನ ಟೈಮು ಸರಿ ಸರಿ ಓಕೆ ಸರಿ ಸರಿ ಸರಿ ಹಾಂ ಹಾಂ ಅಲ್ಲ ಅದನ್ನು ಬೇಕಾದ್ರೆ ಮಾಡೋಣ ಮಾಡೋಣ ಅದಕ್ಕೇನಿಲ್ಲ ಮಾಡೋಣ ನಮ್ಮ ಜೊತೆಯಲ್ ಯಾರು ಯಾರಿರ್ತಾರೆ ಮೇಡಮ್ ಯಾಕಂದ್ರೆ ನಮ್ಗೆ ಆಗದೇ ಇರೋರೆಲ್ಲ ಇರ್ತಾರಾ ಅಂತ ಆಮೇಲೆ ಅಷ್ಟೇ ಇನ್ನೇನಿಲ್ಲ ಹಾಂ

ಸರಿ ಸರಿ ಓಕೆ ಖಂಡಿತವಾಗೂ ಬರುತ್ತೀನಿ ಖಂಡಿತವಾಗಿ ಸರಿ ಓಕೆ ಸರಿ ಮೇಡಮ್ ಓಕೆ ಮೇಡಮ್ ಆಯಿತು ಆಯಿತು ಮೇಡಮ್ ಆಯಿತು ಆಯಿತು ಓಕೆ ಮೇಡಮ್ ತ್ಯಾಂಕ್ ಯು ಇಲ್ಲ ಮೇಡಮ್ ಓಕೆ